ನಾನು ಕ್ರಿಕೆಟ್ ನೋಡ್ತೇನೆ ಫುಟ್ಬಾಲ್ ನೋಡ್ತೇನೆ ಟೆನ್ನಿಸ್ ನೋಡ್ತೇನೆ ಬ್ಯಾಟ್ಮಿಟನನ್ನೂ ನೋಡ್ತೇನೆ ಅದು ಫ್ಯಾಮಿಲಿ ಜೊತೆಗೇ ನೋಡ್ತೇನೆ ಒಂದೊಂದು ಸಾರಿ ಕಾಲೇಜಲ್ಲಿ ಏನಾದರು ಫ್ರೀ ಟೈಮ್ ಸಿಕ್ಕಾಗ ಬ್ಯಾಟ್ಮಿಟನ್ ಆಗಲಿ ಯೂಟ್ಯೂಬ್ದಲ್ಲಿ ನೋಡ್ತೇನೆ ಇತ್ತೀಚೆಗೆ ನಡೆತಕ್ಕಂಥ ಬ್ಯಾಂಗ್ಳೂರ್ನ ಫೈನಲಿಗೆ ಐ ಎಸ್ ಎಲ್ ಸೆಮಿಫಿನಾಲ್ನಲ್ಲಿ ನಾರ್ತ್ ಈಸ್ಟ್ ವಿರುದ್ಧ ಮೂರು ಗೆಲುವಾಗಿದೆ ಇದು ಬೆಂಗಳೂರಿನಲ್ಲಿತ್ತು ಮಿಕ್ಕ ಡಿಮಾಸ್ ಡೆಲ್ ಡೇಗಗಾ ಡೆಲ್ ಡೋರ್ಡ್ ಅವ್ರು ನಾಯಕ ಸುನಿಲ್ ಚೆಟ್ರಿ ಅವರ ಆಕರ್ಷಕ ಕಾಲು ಚಳಕದ ನೆರವಿನಿಂದ ಬೆಂಗ್ಳೂರಿನಲ್ಲಿ ಏನಾಯಿತಂದ್ರೆ ಎ ಎಫ್ ಸಿ ಸತತ ಎರಡು ಬಾರಿ ಏನು ಮಾಡಿದ್ರು ಐ ಪಿ ಎಲ್ನ ಫುಟ್ಬಾಲ್ ಲೀಗ್ ಫೈನಲ್ಗೆ ಸೋಮವಾರ ಇಲ್ಲಿನ ಕಂಠೀರವ ಕ್ರೀಡಾಂಗದಲ್ಲಿ ಏನು ಮಾಡ್ತಾರೆ ಅವರು ಕ್ರೀಡೆಯನ್ನು ನಡೆಸುವಾಗ ನಡೆಯುವ ಸೆಮಿಫೈನಲ್ನಲ್ಲಿ ಎರಡನೇ ಚರಣದ ಪಂದ್ಯದ ನಾರ್ತ್ ಈಸ್ಟ್ ಯೂನಿಟ್ ವಿರುದ್ಧ ಮೂರು ಗೆಲುವನ್ನು ಪಡ್ಕೊಳ್ತಾರೆ ಜಯ ಸಾಧಿಸಿದ್ರು ಈ ಚರ್ಚ್ ಸ್ಟ್ರಿಟ್ ಅಂತಿಮವಾಗಿ ಪ್ರ ಸುತ್ತಿಗೆ ಪ್ರವೇಶಿಸಿತು ಗುಹಾವಟ್ ಎಲ್ಲಿ ನಡೆದ ಮೊದಲನೆಯ ಸೆಮಿಫೈನಲ್ ಮೊದಲನೆ ಚರಣದ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಏನು ಮಾಡಿಸ್ತಂದ್ರೆ ಎರಡು ಪಾಯಿಂಟ್ ಒಂದು ಗೋಲ್ಗಳು ಅಂದರೆ ಎರಡುವು ಒಂದು ಗೋಲ್ಗಳ ನಂತರ ಏನು ಮಾಡ್ತಾರೆ ಸೋಲ್ಡ್ ಸೊಂಡಿಲಿಂದ ಡಿ ಡಿ ಎಫ್ ಸಿ ಎರಡನೆಯ ಚರಣದ ಪಂದ್ಯದಲ್ಲಿ ಕನಿಷ್ಠ ಏನು ಮಾಡ್ತಾರಂದರೆ ಎರಡು ಗೋಲ್ನ ಅಂತರದ ಜಯ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅನಿವಾರ್ಯವಾಗಿರ್ತಾರೆ ಆ್ಯಕ್ಚುಲಿ ಅವ್ರದ್ದು ಏನು ಮಾಡ್ತಾರೆ ತವರಿನ ಲಾ ತವರಿಂದ ಲಾಭ ಪಡೆದು ಬಿ ಎಫ್ ಸಿ ಆಟಗಾರರು ಈ ಒತ್ತಡವನ್ನು ಮೆಟ್ಟಿ ನಿಂತು ಭರ್ಜರಿಯ ಜಯ ಸಾಧಿಸ್ತಾರೆ ಆಮೇಲೆ ಸಹ ಆಮೇಲೆ ಇತ್ತೀಚಿಗೆ ಏನು ಏನಾಯಿತು ಇಟಕಿ ವಿರುದ್ಧ ಏನು ಮಾಡ್ತಾರೆ ಬಿ ಎಫ್ ಸಿಗೆ ಎರಡು ಅಥವಾ ಎರಡು ಒಂದು ಗೆಲುವು ಗೆಲುವನ್ನು ಸಾಧಿಸ್ತಾರೆ ಆಮೇಲೆ ಯುರೋಪ್ ಕಪೋಟ್ ಫುಟ್ಬಾಲ್ ದೆಂಡ್ ನೆದರ್ಲ್ಯಾಂಡ್ ಜಯ ಆಯಿತು ಆಗಿರ್ಬೌದು ಆಮೇಲೆ ಇಂದು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಏನಾಯಿತಂದರೆ ಲಾರ್ಡ್ಸ್ನಲ್ಲಿ ಭಾರತದ ಐತಿ ಲಾರ್ಡ್ಸ್ ಭಾರತ ಪಾಕಿಸ್ತಾನ ನಾಲ್ಕು ವಿಕೆಟ್ಗಳ ಅಂತರದಲ್ಲಿ ಸೋಲಿಸಿದರು ಅಂಡರ್ನಲ್ಲಿ ಹದಿನೈದು ವಿಕೆಟ್ ವಿಶ್ವ ಕಪ್ ಲಂಬಾರ್ಡ್ ಚಾಲೆಂಜ್ ಕಪ್ ಗೆದ್ದಿತು ಇತ್ತೀಚೆಗೆ ಭಾಳಷ್ಟು ಪದುವು ಪದುವಾದ ಕಾಲೇಜ್ನ ಫಾರ್ಮರ್ಸ್ ಕ್ಯಾಂಡಿನ್ ಮ್ಯಾನೇಜ್ಮೆಂಟ್ ಕ್ರೀಡಾಕೂಟದಲ್ಲಿ ಏನಾಯಿತು ಅಂದರೆ ಅಧ್ಯಕ್ಷತೆ ವಹಿಸಿದ ಎಲ್ಲರಿಗು ಶುಭ ಕಾಲೇಜಿನ ಪ್ರಸ್ತುತ ಸಾಲಿನ ವಾರ್ಷಿಕೋತ್ಸವ ಕ್ರೀಡಾಕೂಟವು ನಡೆಯುತ್ತದೆ ಇತ್ತೀಚೆಗೆ ಕ್ರಿಕೆಟು ಸಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಬಹುದು ಬೆಂಗ್ಳೂರಲ್ಲಿ ನಡೆತಕ್ಕಂತಹ ಹಾಲ್ಮೋಸ್ಟ್ ಎಲ್ಲ ಕ್ರೀಡೆಗಳು ನಮಗೆ ಅದ್ಭುತವಾಗಿ ಆಟಗಾರರು ಆಟ ಆಡ್ತಾರೆ ಹಾಗು ಅವರಿಂದ ನಾವು ಇನ್ಸ್ಪೆರೇಶನ್ ಆಗುತ್ತೆ ನಾವು ಈಗ ಆಟ ಆಡಲೇಬೇಕು ಅಂತ ಹೇಳಿಬಿಟ್ಟು ಕ್ರಿಕೆಟ್ ಅಂದರೆ ಇವಾಗ ವಿರಾಟ್ ಕೊಹ್ಲಿ ಆಗಿರ್ಬೌದು ಯಾ ಇಸ್ ಮೈ ಒನ್ ಆಫ್ ಮೈ ಫೆವರೇಟ್ ಪ್ಲೇಯರ್ ಇವು ಇವನ್ನ ಹೊಡಿತಕ್ಕಂತ ವಿಕೆಟ್ಸ್ ಎಲ್ಲರಿಗೂ ಒಂಥರ ಲೈಕ್ ಅಟ್ರಾಕ್ಟಿವ್ ಆಗ್ತದೆ ಮತ್ತು ನಾವು ಈ ಥರ ಸ್ಪೋರ್ಟ್ಸ್ ಆಡ್ಬೇಕನೋದಂಥ ಹುಮ್ಮಸು ಬರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ನಾನಾಗಿರ್ಬೌದು ಆಯಿತು ಮನೇಯಲಿ ಆಗ ನಾವು ಜಸ್ಟ್ ಹೀಗೆ ಫನ್ ಕುತ್ಕೊಂಡಾಗೆ ಆಟ ಆಡೋಣಾಂತ ಹೇಳಿಬಿಟ್ಟು ಕ್ರಿಕೆಟಾಗಲಿ ಆಡ್ತಿರ್ತಾವೆ ಫ್ಯಾಮ್ಲಿ ಕಸಿನ್ಸ್ ಹತ್ತಿರ ಕ್ರಿಕೆಟ್ ಆಡ್ತಿರ್ತೇವೆ ಬ್ಯಾಟ್ಮಿಟನ್ ಆಡ್ತಿರ್ತೇವೆ ಚೆಸ್ ಆಡ್ತಿರ್ತೇವೆ ಮತ್ತೊಂದು ಎಲ್ಲ ಒಂದು ಒಂಥರಾ ಆಟ ಆಡ್ಥಾ ಇರ್ತೇವೆ ಅಷ್ಟಾಗಿ ನಾನು ಕ್ರೀಡೆಗೂ ಇಂಟ್ರೆಸ್ಟ್ ಕೊಡ್ತೆನೆ ಬಟ್ ಅಷ್ಟಾಗಿ ಇರೋಲ್ಲ ಮೆಬಿ ಅಷ್ಟಾಗಿ ನಾನು ಅವೈಲೆಬಲ್ ಆಗಿರೋಲ್ಲ ಅಷ್ಟು ಓಕೆ ಸಮ್ ಟೈಮ್ಸ್ ಫ್ರೆಂಡ್ ಜೊತೆಗು ಕೂಡಿ ನಾನು ನೋಡ್ತಾ ಇರ್ತೇನೆ ಫ್ಯಾಮ್ಲಿ ಜೊತೆ ಕೂಡಿ ನೋಡ್ತಾ ಇರ್ತೇನೆ ಕ್ರಿಕೆಟ್ ಒಂದು ಒಂದು ಸೈಡಿಂದ ಇಂಟ್ರೆಸ್ಟೇ ಬಟ್ ನಾಟ್ ಇನ್ ಓಕೆ ನೆಕ್ಸ್ಟ್ ಕ್ರಿಕೆಟ್ ಚೆಸ್ ಅಲ ಚೆಸ್ನು ಜನ ಇಷ್ಟಪಟ್ಟು ಆಡ್ತಾರೆ ಅದನ್ನು ಕ್ರಿಕೆಟ್ ಕ್ರಿಕೆಟ್ನು ಅಷ್ಟೇ ಇತ್ತೀಚಿಗೆ ಜೆ ನಮ್ಮ ಬೆಂಗಳೂರಲ್ಲಿ ನಡೆತಕ್ಕಂತಹ ಹಲವಾರು ಕ್ರಿಕೆಟ್ ಆಗಿರ್ಬೌದು ಅದನ್ನು ನಾವು ಚೆನ್ನಾಗಿ ಆಡಿ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಸೊ ಅವ್ರನ್ನ ನೋಡಿಬಿಟ್ಟು ನಮ್ಮ ದೇಶ ಈ ಥರ ಮುಂದುವರಿತದೆ ಅಲ್ಲ ಅಂತ ಹೇಳಿಬಿಟ್ಟು ಖುಷಿನು ಆಗ್ತಾಯಿದೆ ಹೀಗೆ ಅವರು ಇದೆ ರೀತಿ ಎಲ್ಲ ಗೇಮ್ಸ್ನ ಚೆನ್ನ ಅದರಷ್ಟು ಇನ್ನಷ್ಟು ಆಡಲಿ ಎಲ್ಲ ವಿಶ್ವ ಜೊತೆಗೆ ನಮ್ಮ ಒಂದು ಇಂಡಿಯಾನೆ ಮುಂದೆ ಬರಲಿ ಅಂತ ಯಶಸ್ಸನ್ನ ಕೊಡಬಹುದು ಅವರಿಗೆ ಎನ್ಕರೇಜ್ ಮಾಡ್ಬೌದು ಅವ್ರು ಇರೋ ಜಾಗದಲ್ಲಿ ಹೋಗಿಬಿಟ್ಟು ಅವರು ಎನ್ಕರೇಜ್ನು ಮಾಡ್ಬೌದು ಅವ್ರು ಆಟ ಆಡೋದನ್ನ ನಾವು ನೋಡಿ ನೋಡಿ ಅವ್ರನ್ನ ಚಿಯರಪ್ ಮಾಡಿದರೆ ಅವರು ಯಾವ ತರಹ ಆಡ್ತಾರನ್ನೊದು ನಮಗು ಆಡಬೇಕಲ್ಲ ಅಂತ ಅನಿಸ್ತಾಯಿದೆ ನಾನು ಯೂಟ್ಯೂಬ್ಲ್ಲೇ ನೋಡ್ತಾ ಇರ್ತೀನಿ ಯಾವಾಗಲು ಟಿ ವಿಯಲ್ಲು ನೋಡ್ತಾ ಇರ್ತೀನಿ ಕ್ಯಾಶುಯಲ್ಲಾಗಿ ಸಿಂಗಲಾಗು ಇದ್ರಾಗು ಇಂಟ್ರೆಸ್ಟ್ ಸ್ಪೋರ್ಟ್ಸಲ್ಲಿ ಅಷ್ಟಾಗಿದೆ ನಾಟ್ ಶೋ ನಾಟ್ ಡೀಪ್ಲಿ